ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರು ನನ್ನ ಮದುವೆ ಆದ ದಿನ ಪೆಬ್ರುವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ನಾನು ವಕೀಲನಾಗಿ ಆಯ್ಕೆಯಾದ ದಿನ ಎರಡು ಐದು ಹತ್ತೊಂಬತ್ನೂರ ತೊಂಬತ್ತೊಂದು ನಾನು ಹುಟ್ಟಿದ ದಿನ ಎರಡು ಸಾವಿರದ ಹನ್ನೊಂದು ನಾನು ನಿರ್ವಾಹಕ ಹುದ್ದೆಗೆ ಸೇರಿದ ದಿನ ಎರಡು ಸಾವಿರದ ಇಪ್ಪತ್ತೆರಡು ನಾನು ವಕೀಲ ವೃತ್ತಿಗೆ ಸೇರಿದ ದಿನ